ನಗರ ಶಾಲೆಗಳು ಹಳ್ಳಿ ಶಾಲೆಗಳು ಹೋಲಿಸಿದರೆ ಈಗಿನ ವಾತಾವರಣ ಈಗಿನ ಪರಿಸರದಲ್ಲಿ ನೋಡಿದರೆ ಕಾಂಪಿಟೇಶನ್ ಸಿಕ್ಕಾಪಟ್ಟೆ ಬೆಳೆಯುತ್ತಿದೆ ಆ ಕಾಂಪಿಟೇಶನ್ ತಕ್ಕ ತಕ್ಕಂಗೆ ಹಳ್ಳಿ ಕಾಲೇಜ್ ಹಳ್ಳಿ ಸ್ಕೂಲಲ್ಲಿ ಶಾಲೆಗಳಲ್ಲಿ ಮಕ್ಕಳಿಗೆ ಕಾಂಪಿಟಿಟಿವ್ ಮಾಡೋದಕ್ಕೋಸ್ಕರ ಪ್ರಯತ್ನ ನನಗೆ ಅನಿಸ್ತದೆ ಮಾಡೋಲ್ಲ ಪ್ರಯೇಟ್ ಶಾಲೆಗಳಲ್ಲಿ ಅವರು ಸೆಲೆಕ್ಟೆಡ್ ತಮ್ಮ ಸ್ಟೂಡೆಂಟಿಗೆ ತಮ್ಮ ಯಾವ ಸ್ಟುಡೆಂಟ್ ಬ್ರೈಟ್ ಆಗಿ ಇರುತ್ತಾರಾ ಯಾವ ಸ್ಟುಡೆಂಟ್ ಚಾನ್ಸಸ್ ಇದೆ ಕಾಂಪಿಟಿಟಿವ್ ಎಕ್ಸಾಮಲ್ಲಿ ಯಾವುದೇ ಇರಲಿ ಇಂಜಿನಿಯರಿಂಗ್ ಇರಲಿ ಮೆಡಿಕಲ್ ಇರಲಿ ಡೆಂಟಲ್ ಇರಲಿ ಅಥವಾ ಸ್ ಈಗಿನ ಕಾಲದಲ್ಲಿ ಚಾರ್ಟೆಡ್ ಅಕೌಂಟೆಂಟಿರಲಿ ಯಾವುದಾದ್ರು ಪ್ರೊಫೆಶನಲ್ ಕೋರ್ಸಿಗೆ ಕಳಿಸೋದಕೋಸ್ಕರ ಪ್ರೈವೆಟ್ ಕಾಲೇಜಲ್ಲಿ ತಮ್ಮ ಮಕ್ಕಳಿಗೆ ಭಾಳ ಪ್ರಯತ್ನವನ್ನು ಮಾಡುತ್ತಾರೆ ಎಲ್ಲ ಆಗುತ್ತದೆ ಯಾಕಂದರೆ ಅವರಂಥ ಸ್ಟೂಡೆಂಟ್ ಸೆಲೆಕ್ಟ್ ಮಾಡ್ಕೊಳ್ತಾರೆ ಹಳ್ಳಿ ಸ್ಕೂಲಲ್ಲಿ ವಾತಾವರಣ ಚೆನ್ನಾಗಿರುತ್ತದೆ ಬಟ್ ಎಲ್ಲ ಹಳ್ಳಿ ಸ್ಕೂಲಲ್ಲಿ ನಾವು ನನ್ನ ಅನಿಸಿಕೆ ಏನು ಅಂತ ಹೇಳಿದ್ರೆ ನಾನು ಸ್ ಟೀಚರ್ಸ್ಗೂ ಬ್ಲೇಮ್ ಮಾಡಕ್ಕೆ ಆಗೋಲ್ಲ ಟೀಚರ್ಸ್ ಭಾಳ ಚೆನ್ನಾಗಿದ್ದ ಎಲ್ಲ ಹೈಲಿ ಎಜುಕೇಟೆಡ್ ಟೀಚರ್ಸ್ ಕಾಂಪಿಟೇಟಿವ್ ಟೀಚರ್ಸ್ ಬಟ್ ಅದಕ್ಕೆ ಕಾಂಪಿಟೇಟಿವ್ನೆಸ್ ಎಜುಕೇಶನ್ ಅವರು ತಮ್ಮ ಜಾಬ್ ಪಡೆಯೋದಕ್ಕೆ ಏನು ಪ್ರಯತ್ನ ಮಾಡ್ತಾರೆ ನನಗೆ ಅನಸ್ತದೆ ನನ್ನ ಅಭಿಪ್ರಾಯ ಇದು ಅವ್ರು ತಮ್ಮ ಮಕ್ಕಳಿಗೆ ಹಟ್ ಪ್ರತೀ ವರ್ಷ ಒಂದು ಏನು ಇಲ್ಲ ಅಂತ ಒಂದು ಐವತ್ತು ಅರುವತ್ತು ಮಕ್ಳು ಇರ್ಬೌದು ಎಕ್ಸಾಮ್ಪಲ್ ಟೆಂತಲ್ಲಿ ಅವ್ರಿಗೆ ಪಿಕಪ್ ಮಾಡ್ಕೊಂಡು ಎದಕ್ಕೆ ಅಂದರೆ ಹಳ್ಳಿ ಸ್ಕೂಲಲ್ಲಿ ಒನ್ ಟು ಟೆಂತ್ ಅಂತ ಹೇಳಿದ್ರೆ ಎಲ್ಲ ಕಡೆ ಅರಂಡು ಇಷ್ಟು ಪರ್ಸಂಟೇಜ್ ಅಂತೇಳಿ ಸ್ಕಾಲರ್ಶಿಪ್ಪು ಸಿಗುತ್ತದೆ ಪ್ಲಸ್ಸ ಇಷ್ಟು ಪರ್ಸಂಟೇಜ್ ಮಾರ್ಕ್ಸ್ ಕಡಿಮೆ ಬಂದ್ರೂ ಪ್ರೊಫೆಶ್ನಲ್ ಕೋರ್ಸಲ್ಲಿ ಜಾಯ್ನ್ ಮಾಡ್ಬೋದು ಅಂಥ ಮಕ್ಕಳನ್ನೆಲ್ಲ ಅಲ್ಲಿನೂ ಮಕ್ಕಳು ಬ್ರೈಟಾಗೆ ಇರುತ್ತಾರೆ ಟೀಚರ್ಗಳು ಆರಿಸ್ಕೊಂಡು ಅವ್ರಿಗೆ ಇಂಪ್ರೂ ಮಾಡಿದ್ರೆ ಚೆನ್ನಾಗಿರುತ್ತದೆ ಹಳ್ಳಿ ಸ್ಕೂಲ್ಗಳು ಡೆವ್ಲಪ್ ಆಬೇಕು ನಮ್ಮ ದೇಶ ಡೆವ್ಲಪ್ ಆವಾಗದು ಹಳ್ಳಿ ಸ್ಕೂಲ್ಗಳು ಡೆವ್ಲಪ್ ಹಳ್ಳಿ ಜನ ಡೆವ್ಲಪ್ ಆಬೇಕು ಆ ನಗರದಲ್ಲಿ ನಗರದಲ್ಲಿ ಅವ್ರ್ಗೆ ಎಜುಕೇಶನ್ ವ್ಯಾಲ್ಯೂಸ್ ಏನೋ ಗೊತ್ತಿದೆ ಭಾಳ ಜನ ಸಾವ್ಕಾರ ಮಕ್ಕಳು ಇರ್ತಾರೆ ಅವ್ರಿಗೆ ಆಲ್ರೆಡಿ ಎಲ್ಲ ಇದೆ ಹಳ್ಳಿ ಊರಲ್ಲಿ ಅವ್ರಿಗೆ ಪಟ್ಟಿಕ್ಯುಲರ್ಲಿ ಹೆಣ್ಣು ಮಕ್ಕಳಿಗೆ ಎಜುಕೇಶನೇ ಕೊಡಲ್ಲ ಅಂಥದ್ದರಲ್ಲಿ ಹಳ್ಳಿ ಸ್ಕೂಲ್ ಮೇಶ್ಟ್ರುಗಳು ತಮ್ಮ ಪ್ರಯತ್ನಮಾಡಿ ಎಲ್ಲ ಮಕ್ಳನ್ನೆಲ್ಲ ಆರಿಸ್ಕೊಂಡು ಅಲ್ಲಿಯೂ ಡೆವ್ಲಪ್ ಮಾಡಿದರೆ ಭಾಳ ಚೆನ್ನಾಗಿರತ್ತೆ ಹಳ್ಳಿ ಸ್ಕೂಲ್ ಹುಡುಗ್ರು ಭಾಳ ಚೆನ್ನಾಗಿ ಇರ್ತಾರೆ ಹಳ್ಳಿ ಸ್ಕೂಲ್ ಎವ್ರೇಜ್ ಇರೋಲ್ಲ ಎಲ್ಲ ಮಕ್ಕಳು ಎವ್ರೇಜಿಂದಲೇ ತಗೊಂಬರ್ತಾರೆ ನಗರ ಸ್ಕೂಲ್ಗಳಲ್ಲಿ ಒಳ್ಳೆಯ ಸಂಗತಿಗಳು ನಗರಗಳ ಅಂತಂತ ಹೇಳಿದ್ರೆ ಸ್ಟೂಡೆಂಟ್ಗೆ ಕೋಚಿಂಗೆಲ್ಲ ಕೊಡ್ತಾರೆ ಟೀಚರ್ಗಳು ಚೆನ್ನಾಗಿ ಇರ್ತಾರೆ ಭಾಳ ಕೋಚಿಂಗ್ ಕೊಡ್ತಾರೆ ಭಾಳ ಪ್ರೆಶರ್ ಹಾಕ್ತಾರೆ ಮಕ್ಕಳಿಗೆ ಹಳ್ಳಿ ಊರಲ್ಲಿ ಏನು ಅಂತ ಹೇಳಿದರೆ ಹಳ್ಳಿ ಊರಲ್ಲಿ ಫ್ರೀಡಂ ಇರುತ್ತದೆ ಈ ಟೈಮಿಂಗ್ ಇರ್ತದೆ ಮಕ್ಕಳಿಗೆ ಜಾಸ್ತಿ ರೆಸ್ಪಾನ್ಸ್ ಅಷ್ಟು ಮಕ್ಕಳಿಗೆ ಅಷ್ಟೊಂದು ತಿಳಿಯೋಲ್ಲ ಆದರೆ ಒಳ್ಳೆಯ ಟೀಚರ್ಗಳೆಲ್ಲ ಮಾಡಿ ಕೊಟ್ಟರೆ ಭಾಳ ಚೆನ್ನಾಗಿರುತ್ತದೆ ಇದು ನನ್ನ ಅಭಿಪ್ರಾಯ ನಮ್ಮ ಹಳ್ಳಿ ಮಕ್ಕಳು ಬೆಳೆಯಬೇಕು